ಹಲೋ ಸರ್ ನಾನೀಗಾ ಈಗ ನಿಮ್ಮೀಗ ಗಾಡಿಯಲ್ಲಿ ಪ್ರಯಾಣ ಮಾಡ್ತಾಯಿದೀನಲ್ವ ನಂಗೆ ಹೆಲಿಪ್ಯಾಡಲ್ಲಿ ಹತ್ತಿರ ಮುಟ್ಸಿದ ನಂತರ ನೀವು ನನಗೆ ನಾನು ನಿಮಗೆ ಹಣ ಕೊಡ್ತಿನಿ ನಂಗೆ ನಾನು ಗೂಗಲ್ ಪೇ ಎಲ್ಲ ಮಾಡ್ಬೇಕು ಮಾಡೋಕ್ಕಾಗಲ್ಲ ಯಾಕಂದರೆ ನಾನು ಹಣ ಕೊಟ್ನಂತ ನೀವು ನಂಗೆ ಚೇಂಜನ್ನ ಕೊಡಬೇಕು ನಿಮ್ಮಹತ್ರ ಚೇಂಜ್ ಇದೆ ಅಲ್ವಾ ಸರ್ ಅಲ್ಲ ನೀವು ಚೇಂಜೂ ಕೊಡಿ ಇಲ್ದೆಯಿದ್ರೆ ನೀವು ಎಲ್ಲಾದರೂ ಅಂಗಡಿ ಹತ್ತಿರ ಎಲ್ಲಾದರೂ ಹೋಕೊಂಡು ನಂಗೆ ಚೇಂಜ್ ಮಾಡ್ಕೊಂಡು ನಂಗೆ ಚೇಂಜ್ ವಾಪಸ್ ಕೊಡಿ ಯಾಕಂದರೆ ನನ್ನಹತ್ರ ಚೇಂಜಿಲ್ಲ ನನ್ನಹತ್ರ ಇರೋದು ಫೈ ಹಂಡ್ರೆಡ್ ನೋಟ್ಸ್ಗಳೆ ಅದಕ್ಕೆ ನಿಮಗೆ ನಂಗೆ ನಮ್ಮ ಚೇಂಜು ಕೊಡಬೇಕಾಗತ್ತಲ್ವಾ ನಿಮ್ಮಹತ್ರ ಚೇಂಜ್ ಇದ್ರೇ ನೋಡಿ ಇಲ್ಲದೆ ಚೇಂಜ್ ಇಲ್ಲಾ ಅಂದರೆ ನೀವು ಯಾರಾದರೂ ಅಲ್ಲಿ ಅಕ್ಕಪಕ್ಕ ಯಾರಾದ್ರು ಅಂಗಡಿ ಇದ್ರೆ ಅಲ್ಲಿಂದ ನೀವು ಚೇಂಜ್ ಮಾಡ್ಕೊಂಡು ನಂಗೆ ಸರಿಯಾಗಿ ಚೇಂಜ್ ತಂದುಕೊಡಿ ಸರಿ ಸರಿ ಸರ್ ತ್ಯಾಂಕ್ ಯು